ತೀರ್ಥಳ್ಳಿ ನನ್ನ ಮೂಲ ನೆಲೆಯಾಗಿದ್ದು ನನಗೆ ಅಲ್ಲಿಯ ವಾತಾವರಣ ಹಸಿರ ಸಿರಿ ಪಕ್ಷಿಗಳ ಧ್ವನಿಯ ಇಂಪು ಅಲ್ಲಿನ ಮರ ಗಿಡಗಳ ಸದ್ದು ಕೆಲವೊಂದು ಸಸ್ಯಗಳ ಘಮ ಇವೆಲ್ಲವೂ ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ಇರೋ ವಿಷಯಗಳು ನಾವು ಚಿಕ್ಕವ್ರಿದ್ದಾಗ ಬೇಸಿಗೆ ರಜೆ ಬಂದ ಕೊಡಲೇ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಮೂರು ಜನ ತಂಗಿಯರು ಮತ್ತು ನನ್ನ ತಮ್ಮ ಎಲ್ಲರೂ ಸೇರಿ ತೀರ್ಥಳ್ಳಿಗೆ ಹೋಗ್ತಿದ್ವಿ ನಮ್ಮ ಮನೆದೇವರು ಕೂಡ ಅಲ್ಲೇ ಇದ್ದಿದ್ದರಿಂದ ವರ್ಷಕ್ಕೊಮ್ಮೆ ನಾವು ಯಾವಾಗಲೂ ಹೋಗ್ತಿದ್ವಿ ನಮಗಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳು ಯಾವ್ಯಾವ್ದು ಇದೆ ಅಲ್ಲೆಲ್ಲ ಹೋಗ್ತಿದ್ವಿ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಕುವೆಂಪು ಅವರ ಕುಪ್ಪಳ್ಳಿಯ ಮನೆ ಅಂದರೆ ಕವಿಶೈಲ ಅಂತಾರೆ ನನ್ನ ಮನಸ್ಸಿಗೆ ಅತಿ ಹೆಚ್ಚು ನೆಮ್ಮದಿ ಸಿಗೋ ಜಾಗ ಅಂದರೆ ಅದು ಕುವೆಂಪು ಅವರ ಮನೆ ಅಲ್ಲಿಯ ಮಲೆನಾಡ ಸೊಗಡು ಅಲ್ಲಿಯ ಕವಿಶೈಲ ಅಲ್ಲಿಯ ನಿಸರ್ಗ ಅದೆಲ್ಲ ಸ್ವರ್ಗ ಸ್ವರ್ಗದಂತಿದೆ ಪ್ರತಿ ವರ್ಷ ಈ ದಿನ ನಾವು ತುದಿಗಾಲಲ್ಲಿ ಇರ್ತಿದ್ವಿ ತೀರ್ಥಳ್ಳಿಗೆ ಹೋಗ್ತೀವಿ ಅಂತ ತೀರ್ಥಹಳ್ಳಿಯಲ್ಲಿ ಅಡುಗೆ ವಿಷ್ಯಕ್ಕೆ ಬಂದರೆ ನನಗಲ್ಲಿ ಕಡುಬು ತುಂಬ ಇಷ್ಟ ಕೊಬ್ಬರಿ ಹೋಳ್ಗೆ ಅಲ್ಲೊಂದು ಗೋಡಂಬಿ ಹಣ್ಣಿನ ಮರ ಇತ್ತು ನಾನು ನನ್ನ ತಂಗಿಯರೆಲ್ಲ ಆಟಾಡ್ತಿದ್ವಿ ಅದೆಲ್ಲ ಇವಾಗಲೂ ಕೂಡ ನನಗೆ ತುಂಬ ಇಷ್ಟ ನಾನು ಯಾವಾಗಲೂ ನೆನ್ಪು ಮಾಡಿಕೊಳ್ತಾ ಇರ್ತೀನಿ ತೀರ್ಥಳ್ಳಿಗೆ ಹೋಗ್ಬೇಕು ತೀರ್ಥಳ್ಳಿಗೆ ಹೋಗ್ಬೇಕು ಅಂತ ಆ ನೆನಪುಗಳು ಯಾವಾಗಲೂ ನನಗೆ ಮಾಸ್ದೆ ಮಾಸದೆ ಇರುವಂಥ ಮರೆಯಲಾಗದಂಥ ನೆನಪುಗಳಾಗಿ ಉಳ್ದು ಬಿಟ್ಟಿದ್ದಾವೆ ತುಂಬ ಇಷ್ಟವಾದ ಜಾಗ ನನಗೆ ಅದು ಯಾವಾಗಲೂ ನೆನ್ಪು ಮಾಡಿಕೊಳ್ತಾ ಇರ್ತೀನಿ ತೀರ್ಥಳ್ಳಿ ಅಂದ್ರೇ ಮಲೆನಾಡು ಮಲೆನಾಡ ಮದುಮಗಳು ಕುವೆಂಪು ಅವರ ಕವಿತೆ ನನಗದು ತುಂಬ ಇಷ್ಟ ಬಟ್ ಓದೋದಿಕ್ಕೆ ಆಗಿಲ್ಲ ಓದ್ಬೇಕು ಅಂತ ತುಂಬ ದಿನಗಳಿಂದ ಅಂದುಕೊಳ್ತಾ ಇದ್ದೀನಿ ಓದಬೇಕು ಯಾವಾಗಲೂ ಯಾರಾದರೂ ಒಮ್ಮೆ ಕೇಳಿದ್ರೆ ತೀರ್ಥಳ್ಳಿಗೆ ಹೋಗ್ರಿ ಅಂತ ನಾನೇ ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇರ್ತೀನಿ ನನಗೆ ತುಂಬ ಇಷ್ಟ ತೀರ್ಥಳ್ಳಿ